ರೈಲು ಬಿಡು ಕೈ ಕೊಡು ಮುಖ ಊದಿಸು ಎಳ್ಳು ನೀರು ಬಿಡು ಹುಡುಗಾಟಿಕೆ ಹೊಟ್ಟೆಗೆ ಹೊರೆ ತಲೆಬಾಗು ಕಣ್ಣು ಕೆಂಪಗೆ ಮಾಡು ಅನ್ನಕ್ಕೆ ಕಲ್ಲು ಹಾಕು ಎಂಜಲಿಗೆ ಕೈ ಒಡ್ಡು ಎರಡು ಬಗೆ ರಾಮಬಾಣ ಪರದೇಶಿ ತಲೆಗೆ ಹತ್ತು ತಲೆ ಮೇಲೆ ಮೆರೆಸು ಜನ್ಮ ಜಾಲಾಡು ಗತಿ ಕಾಣಿಸು ಕಾಲು ಕೀಳು ಚಳ್ಳೆ ಹಣ್ಣು ತಿನ್ನಿಸು ಒಡಕು ಬಾಯಿ ಕೈ ಬೆಚ್ಚಗೆ ಮಾಡು ಹುಡುಗಾಟಿಕೆ ಮೈಗೆ ಹತ್ತು ಟೋಪಿಗೆ ಟೋಪಿ ಹಾಕು ಕತ್ತಿ ಮಸೆ ಗಾಳಿಗೆ ತೂರು ಹಿತ್ತಾಳೆ ಕಿವಿ